ಅಲೋ ಔಷಧಿ ಸಿಗುವ ಶಾಪಾ ನಿಮ್ಮದು ಹೌದಾ ಕಫ ಕಫ ಆಗಿರೋದಕ್ಕೆ ಶಿರಫ್ ಸಿಗುತ್ತಾ ನಿಮ್ಮ ಶಾಪಲ್ಲಿ ತುಳಸಿ ಆಂ ಹೌದಾ ತುಳಸಿ ಶುಂಠಿ ಎರಡೂ ಮಿಕ್ಶ್ ಆಗಿರೋ ಸಿರಪ್ ಏನಾದರೂ ಸಿಗುತ್ತಾ ಅಂದರೆ ಸ್ವಲ್ಪ ಬೇಗ ಕಡಿಮೆ ಆಗೋ ಥರ ಜಾಸ್ತಿ ಇದೆ ಕಫ ತುಂಬ್ಕೊಂಡ್ಬಿಟ್ಟಿದೆ ಅದಕ್ಕೋಸ್ಕರ ಅಂದರೆ ಯಾವಾಗ್ಲೂನು ಕೊಡ್ತಾ ಇದ್ರಲ್ಲ ನಾವು ಇದಕ್ಕೂ ಮುಂಚೆ ಬಂದಾಗ ಸಿಕ್ಕಿತ್ತು ನಿಮ್ಮ ಹತ್ರ ಒಳ್ಳೇದು ಆ ಥರ ಇದೆಯಾ ಭಾಳ ಗಂಟ್ಳಲ್ಲಿ ಎಲ್ಲ ತೊಂದರೆ ಆಗಿದೆ ಅದಕ್ಕೋಸ್ಕರ ಅಲ್ಲ ಈಗ ಶಾಪ್ ತೆಗ್ದಿದ್ದಿರಾ ಇದ್ದೀರಾ ನೀವು ಶಾಪಲ್ಲಿ ಹೌದಾ ಭಾಳ ಜಾಸ್ತಿ ಇದೆ ಅದಕ್ಕೋಸ್ಕರ ಈಗ ಬಂದರೆ ಸಿಕ್ತೀರಲ್ಲ ನೀವು ನಿಮ್ಮ ಶಾಪಿನ ಹೌದಾ ಭಾಳ ಸಿರಪ್ ಇದೆಯಲ್ಲ ನಿಮ್ಮ ಹತ್ರ ಒಂದು ಸಿರಪೂ ಎರ್ಡು ಕೊಡ್ತೀರಾ ಅದು ಒಂದು ಅದು ಒಂದು ಯಾವ್ದು ಕಡಿಮೆ ಆಗುತ್ತೋ ಅದು ಎರಡು

ಎರಡು ಕೊಡಿ ಹಾಂ ಓಕೆ ಹೌದಾ ಹಾಂ ಎರಡು ಕೊಡಿ ಬರ್ತೀನಿ ನಿಮ್ಮ ಶಾಪಿಗೆ ಈಗ ಹೌದಾ ಆಯಿತು ಆಯಿತು ಬರ್ತಿನಿ ತಗೊಳ್ಳಿರಿ ಕೊಡಿರಿ ಅಂತೆ ಅಲ್ಲೇ ಹಣ ಕೊಟ್ಟು ತಗೋಳ್ತಿವಿ ಹಾಂ ಆಯಿತು ಸರಿ ಹೇಳಿರಿ ಬರ್ತೀವಿ ಆಯ್ತು ರೀ